ಹಲೋ

ಹಾಂ ಹೇಳಿ ನಮಸ್ತೆ ಹಾಂ ಹೌದಾ ಹೇಳಿ ಅಮ್ಮ ಏನಾಗಬೇಕಿತ್ತು ಅಲ್ಲಮ್ಮ ಚಿರಂತು ತುಂಬ ಚೆನ್ನಾಗಿ ಓದ್ತಾನೆ ಗಣಿತದಲ್ಲಿ ತುಂಬ ಬುದ್ಧಿವಂತ ಇದ್ದಾನೆ ಈವಾಗ ಅರ್ಧವಾರ್ಷಿಕ ಪರೀಕ್ಷೆ ಬರ್ತಾಯಿದೆ ಹತ್ತಿರ ಅದಕ್ಕೆಲ್ಲ ಮುಂದಾಲೋಚನೆಯಾಗಿ ನಾವೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಈ ವಿದ್ಯಾಭ್ಯಾಸ ಹಿಂದೆ ಆಗುತ್ತಲ್ವ ಅಲ್ಲಮ್ಮ ಕಳ್ಸೋಕಾಗಲ್ಲಂತ ಹೇಳಲ್ಲಮ್ಮ ಆಗುತ್ತೆ ಒಂದೆರಡ್ಮೂರು ದಿನ ಮಟ್ಟಿಗಾದರೆ ಕಳ್ಸ್ಬೋದಮ್ಮ ತುಂಬ ದಿನ ಅಂದರೆ ಅವ್ರ್ಗು ವಿದ್ಯಾಭ್ಯಾಸದಲ್ಲಿ ಹಿಂದುಳ್ಕೊತಾರಮ್ಮ ಒಂದೆರಡ್ಮೂರು ದಿನ ಮಟ್ಟಿಗೆ ಹೋಗ್ಬೋದಮ್ಮ ಒಂದು ವಾರಗಟ್ಟಲೆ ಅಂದರೆ ಕಷ್ಟ ಆಗತ್ತೆ ಅವನು ಹಿಂದೆ ಆಗಿಬಿಡ್ತಾನೆ ತುಂಬ ಬುದ್ಧಿವಂತ ಇದ್ದಾನೆ ಚೆನ್ನಾಗಿ ಓದ್ತಾನೆ ತುಂಬ ಶಿಸ್ತಿನಿಂದ ಇರ್ತಾನೆ ಶಾಲೆಲಿ ಸೋ ಅದು ಅದ್ಕಾಗಿ ಅಮ್ಮ ಅದಕ್ಕೆ ಬೇರೆ ಬೇರೆ ವಿಷಯದಲ್ಲೆಲ್ಲ ಚೆನ್ನಾಗಿದ್ದಾನೆ ಕನ್ನಡ ಅಂತಂದರೆ ಅವ್ನು ಪಾಪ ಸ್ವಲ್ಪ ಕಷ್ಟ ಪಡ್ತಿದ್ದಾನೆ ಒತ್ತಕ್ಷರ ದೀರ್ಘದಲ್ಲಿ ಸ್ವಲ್ಪ ಹಿಂದೆ ಆಗ್ತಿದ್ದಾನಲ್ಲ ಹಾಗಾಗಿ ಮಾರ್ಕ್ಸ್ಗಳು ಕಡಿಮೆ ಆಗ್ತಾಯಿದ್ಯಮ್ಮ ಅದು ಬಿಟ್ಟರೆ ಬೇರೆ ಎಲ್ಲಾದ್ರಲ್ಲು ಎಲ್ಲಾದುನು ಚೆನ್ನಾಗೆ ಓದ್ತಾನೆ ಈ ಸರಿ ಅಂದರೆ ಮೊನ್ನೆ ಒಂದಿನ ರಾ ಆ ಹೇಳ್ತಿನಮ್ಮ ಮೊನ್ನೆ ಒಂದೆರಡ್ದಿನ ರಜಾ ಹಾಕಿದ್ದನ್ನಲ್ಲ ಹಾಗಾಗಿ ಗಣಿತದಲ್ಲಿ ಸ್ವಲ್ಪ ಹಿಂದೆ ಆಗಿದ್ದಾನೆ ಈ ಸರಿ ಆ ಸರಿಯೆಲ್ಲ ಚೆನ್ನಾಗಿ ತೆಗೆದಿದ್ದಾನಲ್ಲಮ್ಮ ಹಾ ಮೇಡಮ್ ಕಳ್ಸ್ಕೊಡ್ತೀನಿ ಒಂದು ಟೂ ಡೇಸ್ ಒಳಗೆ ಬೇಗನೇ ಕರ್ಕೊಂಬನ್ನಿ ಓ ಧನ್ಯವಾದ